ನಮ್ಮ ಪೋಷಕರು ಮತ್ತೆ ನಮ್ಮ ಅಜ್ಜ ಅಜ್ಜಿ ಶಿಕ್ಷಣದ ವ್ಯವಸ್ಥೆ ಅವರು ಓದುವಾಗ ಅಂದರೆ ಅವರು ಓದುವ ವೇಳೆಯಲ್ಲಿ ಯಾವ ರೀತಿ ಇತ್ತು ಅಂದರೆ ನಮಗೆ ಇತ್ತೀಚಿನ ಅಂದರೆ ಈಗಿನ ಒಂದು ಸನ್ನಿವೇಶಗಳಲ್ಲಿ ಎಲ್ಲ ರೀತಿಯಾದಂತಹ ಸಕಲ ಸೌಲಭ್ಯಗಳು ಇದೆ ಆದರೆ ಆಗಿನ ಕಾಲದಲ್ಲಿ ಸಾರಿಗೆ ವ್ಯವಸ್ಥೆ ತುಂಬ ಕಷ್ಟ ಇತ್ತು ಹಾಗೆಯೇ ಒಂದು ರೈಲ್ವೆ ವ್ಯವಸ್ಥೆ ಕೂಡ ಕಷ್ಟ ಇತ್ತು ವಿಮಾನದ ವ್ಯವಸ್ಥೆ ಆಗಲಿ ಅಥವಾ ಅಷ್ಟು ಬಿಡಿ ಸೈಕಲ್ ವ್ಯವಸ್ಥೆ ಕೂಡ ತುಂಬ ಕಷ್ಟ ಆಗಿತ್ತು ಆಗಿನ ಕಾಲದಲ್ಲಿ ಒಂದು ಸೈಕಲ್ ತಗೋಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಒಂದು ಅಂದರೆ ಒಂದು ಕಾರ್ ತಗೊಳ್ಳೋವಷ್ಟು ಒಂದು ಸಂತಸ ಇರ್ತಿತ್ತು ಎಲ್ಲರಲ್ಲೂ ಹಾಗಾಗಿ ಸೈಕಲ್ ಕೂಡ ತಗೊಳ್ಳೋವಂಥ ವ್ಯವಸ್ಥೆ ತುಂಬ ಜನಕ್ಕೂ ಅನುಕೂಲ ಇರಲಿಲ್ಲ ಆಗಿನ ಕಾಲದಲ್ಲಿ ನಾವೂ ನಮ್ಮ ತಂದೆ ಅಥವಾ ಅಜ್ಜ ಅಜ್ಜಿ ಅವರ ನುಡಿಗಳಲ್ಲಿ ಕೇಳಿದ್ದ ನೆನಪುಗಳು ಏನೆಂದ್ರೆ ಅವರೂ ಶಿಕ್ಷಣಕ್ಕಾಗಿ ಒಂದು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ಓದು ಓದ್ಬೇಕಾಗಿತ್ತು ಆದರೆ ಈಗಿನ ದಿನಗಳಲ್ಲಿ ಶಿಕ್ಷಣದ ವ್ಯವಸ್ಥೆ ಪ್ರತಿ ಹಳ್ಳಿ ಹಳ್ಳಿಲೂ ಕೂಡ ಇದೆ ಅವರ ಒಂದೂ ಶಿಕ್ಷಣ ಹೇಗಿತ್ತಪ್ಪ ಅಂದರೆ ಒಂದು ಹಳ್ಳಿಯಿಂದ ಮತ್ತೆ ಒಂದು ಪಟ್ಟಣಕ್ಕೆ ಬಂದು ಓದ್ಬೇಕಾಗಿತ್ತು ಗಾಳಿ ಚಳಿ ಮಳೆ ಯಾವುದನ್ನು ಲೆಕ್ಕಿಸದೇ ಕೆಲವರು ಹಠ ಛಲ ತೊಟ್ಟು ಬರೋರು ಕೆಲವರು ಹಿರಿಯರು ಅವ್ರಿಗೆ ಸಹಕಾರ ನೀಡ್ತಿದ್ರು ಓದೋದಕ್ಕೆ ಇನ್ನೂ ಕೆಲವ್ರಿಗೆ ಬಡತನ ಇತ್ತು ಆ ಒಂದು ಸಿಚುಯೇಷನಲ್ಲಿ ಅಂದರೆ ಅಂತ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಮತ್ತೆ ತಾತ ತುಂಬ ಒಳ್ಳೆಯ ಅಂದರೆ ಹಠ ಮತ್ತು ಛಲದಿಂದ ಶಿಕ್ಷಣ ಇರಲೇಬೇಕು ನಮಗಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕು ನಮಗೆ ತಿಳುವಳಿಕೆ ಇದ್ದರೆ ನಾವು ಮಕ್ಳಿಗೆ ತಿಳುವಳಿಕೆ ಹೇಳ್ಬೋದು ಈ ರೀತಿ ತಮಗೆ ತಾವೇ ಪ್ರಶ್ನೆ ಮಾಡ್ಕೊಂಡು ಮುಂದಿನ ಪೀಳಿಗೆಗೋಸ್ಕರ ಅಂದರೆ ನಮಗೆಲ್ಲ ಮಾದರಿಯಾಗಿರಬೇಕು ಓದಬೇಕು ಶಿಕ್ಷಣ ಎಷ್ಟು ಮುಖ್ಯ ಅಂಥೇಳಿ ಅದನ್ನೆಲ್ಲ ತಿಳಿಸ್ಕೊಂಡು ನಮ್ಮ ತಿಳುವಳಿಕೆ ಅವ್ರಗ ತಿಳ್ಕೊಂಡು ನಮಗೆ ತಿಳುವಳಿಕೆ ನೀಡಿದಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಅಜ್ಜ ಅಜ್ಜಿ ನಮ್ಮ ತ್ ತಂದೆ ಮತ್ತೆ ತಾಯಿ ಹಾಗಾಗಿ ಅವ್ರಿಗೆ ಈ ಮೂಲಕ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ ಯಾಕೆ ಅಂದರೆ ಇವತ್ತು ನಾವು ಶಿಕ್ಷಣವನ್ನು ಪಡೆದಿದ್ದೇವೆ ಶಿಕ್ಷಣದ ಮಹತ್ವ ಏನು ಅನ್ನೋದನ್ನು ಅವರಿಂದ ನಾವು ತಿಳ್ಕೊಂಡಿದ್ದೇವೆ ಬಿಡಪ್ಪ ಏನು ಶಿಕ್ಷಣದಿಂದ ನಾವೇನು ಮಾಡ್ಬೇಕು ಅದರಿಂದ ಏನು ಉಪಯೋಗ ಇದೆ ಅನ್ನೋ ಥರ ಮೂಲೇಲಿ ಕೂರಲಿಕ್ಕೆ ಬಿಡ್ಲಿಲ್ಲ ಅಷ್ಟೂ ಶಿಕ್ಷಣದ ಮಹತ್ವ ಎಷ್ಟು ಇದೆ ಅನ್ನೋದನ್ನು ಬಹಳ ನೀಟಾಗಿ ತಿಳಿಯಪಡಿಸಿದ್ರು ಎಲ್ಲ ಮೊಮ್ಮಕ್ಕಳಿಗೂ ಮಕ್ಳಿಗೂ ಹಾಗಾಗಿ ಇನ್ನು ಶಿಕ್ಷಣದ ಮಟ್ಟ ಅವರಿದ್ದಾಗ ತುಂಬ ಕಷ್ಟದಿಂದ ಮೇಲೆ ಬಂದಿದ್ದಾರೆ ಇಂದಿನ ಮಕ್ಳಿಗೆ ತುಂಬ ಸುಲಭವಾದಂಥ ಸುವ್ಯವಸ್ಥಿತವಾದಂಥ ಉಚಿತವಾದಂಥ ತುಂಬ ಅಗ್ಗದ ಬೆಲೆಯಲ್ಲಿ ಇವತ್ತು ಸರ್ಕಾರ ಎಲ್ಲ ರೀತಿಯಂಥ ಯಾವುದೇ ರೀತಿ ತೊಂದರೆ ಇರ್ಲಾರದಂಥ ಎಲ್ಲ ಸುಲಲಿತ ತುಂಬ ಅದ್ಭುತವಾದ ಒಂದು ಅವಕಾಶ ಕೊಟ್ಟಿದ್ದಾರೆ ಈಗಿನ ಮಕ್ಕಳು ನಿಜವಾಗ್ಲೂ ಪುಣ್ಯವಂತರು ಆಗಿನ ಕಾಲದ ತಂದೆ ತಾಯಿ ಅಜ್ಜ ಅಜ್ಜಿಗೆ ಇರುವಂತಹ ಕಷ್ಟ ಈಗಿನ ಮಕ್ಕಳಿಗಿಲ್ಲ ಹಾಗಾಗಿ ಅವರುಗಳು ಕಷ್ಟಪಟ್ಟು ಓದಿ ನಮ್ಮನ್ನು ಇವತ್ತು ಶಿಕ್ಷಣವೇ ಮುಖ್ಯ ಅಂಥೇಳಿ ಹೇಳ್ಕೊಟ್ಟಿದ್ದಾರೆ ಈ ಮೂಲಕ ಅವ್ರಿಗೆ ನಾವು ಧನ್ಯವಾದ ತಿಳಿಸ್ತೇನೆ